ಹಲೊ ಗೋಲ್ಡ್ ಲೋನ್ ಮ್ಯಾನೆಜರ್ ರೀ ಇದು ನಮ್ಮ ಮಮ್ಮಿಗೆ ಆಪ್ರೇಷನ್ ಸಲಿಂದ ದುಡ್ಡು ಬೇಕು ಇತ್ರೀ ಹಾಂ ರೀ ಒಂದು ಇಪ್ಪತ್ತು ತೊಲೆ ಗೋಲ್ಡ್ ಅದರಿ

ಒಂದು ತೊಲಿಗೆ ಒಂದು ಐವತ್ತು ಸಾವಿರ ಕೊಡ್ರಿ ಜರಾ ಹೆಚ್ಚಿಗೆ ರೊಕ್ಕ ಬೇಕ್ಯಾ ರೀ ಒಂದು ತೊಲಿಗೆ ಐ ನೋಡಿ ಕೊಡ್ರಿ ಕೊಡ್ರಿ ಆಯ್ತದೇನೋ ಐವತ್ತು ಸಾವಿರು ನೋಡ್ರನ್ ನಲ್ವತ್ತೈದು ಕೊಡ್ತ್ರೇನೊ ಮತ್ತು ವರ್ಷಗ ಇಂಟ್ರೆಸ್ಟ್ ಎಷ್ಟು ಕೊಡ್ತ್ರೀ ಅಂಡ್ರೆಡ್ ಪರ್ಸೆಂಟ್ ಹೆಚ್ಚಿಗೆ ಇಲ್ರೀ ಗವರ್ನ್ಮೆಂಟ್ ಬ್ಯಾಂಕನಾಗೆಲ್ಲ ಒಂದು ಏಳು ಎಂಟು ಪರ್ಸೆಂಟ್ ಕೊಡ್ತಾರೆ ಅಂತ ನೋಡ್ರಿ ಜರ ಕಮ್ ಮಾಡ್ರಿ ಹೆಂಗಾರ ಜರಾ ಈಗ ರೊಕ್ಕದ ಕಮ್ಮಿ ಬಿದ್ದದ ನೋಡಿ ಮಮ್ಮಿಗೆ ಆಪ್ರೇಷನ್ ಅದರೀ ಮಮ್ಮಿಗೆ ಆರಾಮು ಇಲ್ಲಾ ಆಪ್ರೇಷನ್ ಅದಾ ನಮಗೆ ಒಂದು ಇನ್ನೊಂದು ನಾಳೆಗೆ ಬರ್ತೇವ್ರಿ ಒಂದು ಒಂದು ತಾಸ್ನ್ಯಾಗ ಕೊಡ್ತೆರೆರೀ ಹಾಂ ಸ್ವಲ್ಪ ಅರ್ಜೆಂಟ್ ಅದರಿ ಒಂದು ತಾಸ್ನ್ಯಾಗ ಕೊಡ್ತ್ರ್ಯಾ ನೋಡ್ರಿ ಹೆಂಗಾರ ಮಾಡ್ಕೊಂಡು ಮಾತಾಡ್ಕೊಂಡು ಟೋಟಲ್ ದುಡ್ಡು ಎಷ್ಟು ಕೊಡ್ತ್ರೀ ಹಾಂ ರಿ ಇಪ್ಪತ್ತು ತೊಲೆಗೆ ದುಡ್ಡು ಎಷ್ಟು ಕೊಡ್ತ್ರಿ ಅಲ್ದೆ ಹತ್ತು ಲಕ್ಷ ಕಮ್ ಆಯ್ತುರೀ ಹದಿನೈದು ಲಕ್ಷ ಕೊಡ್ರಿ ಹಾಂ ರಿ ಬರ್ತೇವೆ ರಿ ಹಾಂ ಓಕೆ